ಫ್ಲಿಪ್ಕಾರ್ಡಲ್ಲಿ ನಾನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನನ್ನು ಆರ್ಡರ್ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಮತ್ತು ಅದರದು ಕಲರ್ ಕೂಡ ಭಾಳ ಚೆನ್ನಾಗಿತ್ತು ಆಮೇಲೆ ಆ ಸ್ಯಾಮ್ಸಂಗ್ ಫೋನಲ್ಲಿ ಫೋಟೋಸ್ ಎಲ್ಲಾನು ಕ್ಲಾರಿಟಿಯಿಂದ ಬರ್ತಾ ಇತ್ತು ಆಮೇಲೆ ಗೇಮ್ಸ್ ಎಲ್ಲ ಆಡೋದಕ್ಕೂ ಭಾಳ ಚೆನ್ನಾಗಿತ್ತು ಆದರೆ ಒಂದು ಎರಡು ತಿಂಗ್ಳಿಂದ ಫೋನ್ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗಿಬಿಟ್ಟಿದೆ ಚಾರ್ಜ್ ಫುಲ್ ಆಗಿಬಿಟ್ಟು ಇಟ್ಟಿದ್ರೂ ಕೂಡ ಒಂದು ದಿನಕ್ಕೆ ಬರ್ತಿದಕ್ಕಂತ ಚಾರ್ಜ ಈಗ ಕೇವಲ ಎರಡು ಮೂರು ಗಂಟೆಯಲ್ಲೇ ಕಡಿಮೆ ಆಗ್ತಾ ಇದೆ ಅದು ನಾವು ಫ್ಲಿಪ್ಕಾರ್ಡ್ ಕಂಪೆನಿಯವರಿಗೆ ಫೋನ್ ಮಾಡಿ ಸಹ ಕೇಳಿದ್ವಿ ಆದರೆ ಅವರು ಎಕ್ಸ್ಚೇಂಜ್ ಮಾಡೋದಿಲ್ಲ ಮತ್ತು ಅದನ್ನು ರಿಟರ್ನ್ ತಗೊಳೋದಿಲ್ಲ ಅಂತೆಲ್ಲ ಹೇಳದ್ರು ಆದರೆ ಮತ್ತೆ ಇದು ಆ ಫೋನ್ಗೆ ಯಾವುದೇ ರೀತಿಯಾದ ಗ್ಯಾರಂಟಿ ಕಾರ್ಡ್ಗಳು ಸಹ ಇಲ್ಲ ಬ್ಯಾಟರಿ ಬ್ಯಾಕಪ್ ಎಲ್ಲ ಕಡಿಮೆ ಆಗಿರೋದ್ರಿಂದ ನಾವು ಕೇಳಿದ್ದು ಅವರು ಇಲ್ಲ ನಾವು ಇದಕ್ಕೆ ಗ್ಯಾರಂಟಿ ಸಹ ಕಾರ್ಡ್ ಸಹ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದರು